ಅಡುಗೆ ನನ್ನ ಹವ್ಯಾಸ ಸ್ವಾಭಾವಿಕವಾಗಿ ಬಯಲುಸೀಮೆ ಒಳಗಡೆ ತಯಾರು ಮಾಡುವಂತಹ ಹಲವಾರು ಖಾದ್ಯಗಳನ್ನ ತಯಾರು ಮಾಡೋದು ಅವುಗಳನ್ನು ಉಣ್ಣೋದು ಉಣಬಡಿಸುದು ಅತ್ಯಂತ ಆನಂದದಾಯಕವಾದಂಥ ಕಾರ್ಯ ನಮ್ಮ ಬಯಲುಸೀಮೆ ಒಳಗಡೆ ಬಹಳ ಪ್ರಸಿದ್ಧಿ ಇರುವಂಥ ಅಡುಗೆಗಳಲ್ಲಿ ಜೋಳದ ರೊಟ್ಟಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮತ್ತು ಹಲವಾರು ರೀತಿಯ ಈ ಮಸಾಲೆ ಮಿಶ್ರಿತ ಅನ್ನಗಳನ್ನು ತಯಾರು ಮಾಡ್ತೀವಿ ಇವೆಲ್ಲವುಗಳನ್ನು ಮಾಡುದು ಕೂಡ ನನಗೆ ಅತ್ಯಂತ ಕಠಿಣವಾದದ್ದು ಅಂದರೆ ಜೋಳದ ರೊಟ್ಟಿ ತಯಾರು ಮಾಡೋದು ಯಾಕಂದರೆ ನಾವು ಮಾರ್ಕೆಟ್ನಿಂದ ತೊಗೊಂಬಂದಂಥ ಜೋಳ ಅದು ಯಾವ ಸೀಮಿಯಲ್ಲಿ ಬೆಳ್ದಿರುತ್ತೋ ಎಷ್ಟು ದಿವ್ಸದ ಹಿಂದೆ ಬೆಳ್ದಿರುತ್ತೊ ಏನು ಹಾಕಿ ಬೆಳ್ಸಿರ್ತಾರೋ ಗುರ್ತಿರುದಿಲ್ಲ ಆದರೆ ನಾವು ಬೀಸ್ಕೊಂಡು ಬಂದಾಗ ನ ನುಣ್ಣೊಂದು ಹಿಟ್ಟು ಏನಾದರು ಆಗಿದ್ದಿಲ್ಲ ಅಂದರೆ ಅದನ್ನು ನಾವು ಹಿಟ್ಟನ್ನು ಕಲಿಸಿ ಅದನ್ನ ತಯಾರು ಮಾಡ್ಬೇಕಾದರೆ ಅದಕ್ಕೆ ಕಾಯಿಸಿದ ಸುಡು ಸುಡುವ ನೀರನ್ನ ಅದಕ್ಕೆ ಹಾಕಿ ನಾವು ಅದನ್ನು ಮುದ್ದೆ ಮಾಡ್ಕೊತೀವಿ ಆ ಕಾಯ್ದ ನೀರನ್ನು ಕಾಯಿಸಿದ ನೀರನ್ನು ಹಾಕಿದಾಗ ಆ ಹಿಟ್ಟಿನ ಹದ ಸರಿಯಾಗಿ ಬರಲಿಲ್ಲ ಅಂದರೆ ರೊಟ್ಟಿ ಮಾಡಕ್ಕೆ ಬರುದನೆ ಇಲ್ಲ ಒಂದ್ವೇಳೆ ಹದ ಆಗಿದ್ದರೂ ಕೂಡ ರೊಟ್ಟಿ ಬಡಿಲಿಕ್ಕೆ ಅನುಭವದ ಆವಶ್ಯಕತೆ ಭಾಳ ಇರುತ್ತೆ ನಮ್ಮಲ್ಲಿ ಬಯಲುಸೀಮೆ ಒಳಗಡೆ ಹೆಣ್ಮಕ್ಕಳು ರೊಟ್ಟಿ ಮಾಡುದಂದರೆ ಏನು ಬಿಡು ಎಡಗೈಲೆ ಮಾಡಿ ಒಗಿತಿನಿ ಅಂತ ಮಾತಾಡ್ತಾರೆ ಆದರೆ ಕಲಿತ ಮ್ಯಾಲೆ ಎಲ್ಲಾ ಸರಳ ಅನಸ್ತದೆ ಕಲಿಯುದಕ್ಕಿಂತ ಮೊದಲು ಎಲ್ಲಾ ಕಷ್ಟವೇ ಹಂಗೆ ರೊಟ್ಟಿ ಮಾಡಲ್ಲಕ್ಕೆ ಬಹಳ ಕಷ್ಟಕರವಾದಂಥ ಅನುಭವ ಅದು ತದನಂತರದಲ್ಲಿ ಸುಮಾರು ಒಂದು ನಾಲ್ಕೈದು ಸಾರಿ ಪ್ರಯತ್ನ ಮಾಡಿದ ನಂತರ ಜೋಳದ ರೊಟ್ಟಿಯನ್ನು ಕೂಡ ನಾನು ಮಾಡಬಹುದು ಅದು ಪದರು ಬಿಟ್ಟರೆ ಬರುವಂಥ ರುಚಿಯೇ ಬ್ಯಾರೆ ಅದನ ಹಂಚಿನ ಮ್ಯಾಲ್ಯಾಗೆ ಸುಡ್ತಾ ಇರ್ಬೇಕಾದ್ರೆ ಇಡೀ ಓಣಿ ತುಂಬ ಬರುವಂತಹ ವಾಸನೆ ಆಹಾ ಜೋಳದ ರೊಟ್ಟಿ ಸುಡ್ತಾ ಇರುವಂಥ ವಾಸನೆ ಅನ್ನುವಂಥದ್ದು ಏನಿರತ್ತೋ ಅದು ನೆನ್ಸಿಕೊಂಡಾಗ ಬಾಯಲ್ಲಿ ನೀರು ಬರುತ್ತದೆ ಅಷ್ಟೊಂದು ಸವಿಯಾದ ರುಚಿಯಾದ ಮತ್ತು ಸುವಾಸನೆಯನ್ನು ಹಾಕು ಹೊರ ಹಾಕುವಂಥ ಜೋರು ಜೋಳದ ರೊಟ್ಟಿಯನ್ನು ಮಾಡ್ಬೇಕಾರೆ ನಾನು ಭಾಳ ಕಷ್ಟಪಟ್ಟಿದ್ದು ಉಂಟು ಇನ್ನೊಂದು ಅಂದರೆ ನಮ್ಮಲ್ಲಿ ಹಬ್ಬ ಹರಿದಿನಗಳಲ್ಲಿ ನಾವು ಮಾಡುವಂಥ ಒಂದು ಸಿಹಿ ಖಾದ್ಯ ಪದಾರ್ಥ ಅಂದರೆ ಹೂರ್ಣದ ಹೋಳ್ಗಿ ಅಂತೆ ಕರಿತೀವಿ ನಾವು ಮರಾಟ್ರ ಒಳಗಡೆ ಅಥ್ವಾ ಹಿಂದಿ ಒಳಗಡೆ ಪೂರಣ್ಕಿ ಪೋಳಿ ಅಂತೇನು ಕರಿತಾರೆ ಅದು ಕಡ್ಲಿ ಬ್ಯಾಳಿಯನ್ನು ನಾವು ನೆನಸಿ ಅದನ್ನು ಕುದಿಸಿ ಹದ ಆದ ಮೇಲೆ ಅದನ್ನು ಸೋಸಿ ಅದಕ್ಕೆ ಬೆಲ್ಲ ಮತ್ತು ಕೊಬ್ರಿ ಮತ್ತು ಏಲಕ್ಕಿಗಳನ್ನು ಹಾಕಿ ಕೇಸರವನ್ನು ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಬೇಕು ಮೊದಲೆಲ್ಲ ನಮ್ಮ ತಾಯಂದಿರು ರುಬ್ಬು ಕಲ್ನ ಒಳಗಡೆ ಅದನ್ನು ರುಬ್ಬಿದ್ದನ್ನು ನಾವು ನೋಡ್ತಿದ್ವಿ ಆದರೆ ಈಗೆಲ್ಲ ಮಿಕ್ಸರ್ ಗ್ರೈಂಡರ್ ಬಂದಾಗಿಂದ ಅದನ್ನ ಮಾಡ್ತಾರೆ ರುಬ್ಬು ಕಲ್ನ ಒಳಗಡೆ ಸು ರುಬ್ಬಿದಾಗ ಯಾವ ರೀತಿಯಾಗಿ ಹೂರ್ಣ ತಯಾರಾಗ್ತದೋ ಆ ರೀತಿಯಾಗಿ ಮಿಕ್ಸರ್ ಗ್ರೈಂಡರ್ನ ಒಳಗಡೆ ತಯಾರಾಗೋದು ಭಾಳ ಡಿಫಿಕಲ್ಟು ಮತ್ತು ಅದರ ಮೇಲಿನ ಒಂದು ಹೊದಿಕೆ ಒಂದು ಪದರೇನು ತಯಾರು ಮಾಡ್ತಾರಲ್ಲ ಮೈದಾ ಹಿಟ್ಲಿಂದ ಅದ್ರ ಹದ ಕೂಡನು ಭಾಳ ಪ್ರಮುಖವಾಗಿರುತ್ತೆ ಇದು ಕೂಡ ಅತ್ಯಂತ ಕಷ್ಟಕರವಾದಂಥ ಅಡಿಗೆ ನನಗೆ ಮಾತ್ರ ಕಷ್ಟಕರ ಅನ್ಸಿದ್ದಲ್ಲ ಈಗಿನ ಎಲ್ಲಾ ಹೆಣ್ಮಕ್ಕಳಿಗೂ ಹೊಸದಾಗಿ ಲಘ್ನ ಬಂದು ಲಘ್ನವಾಗಿ ಬಂದಂಥ ಎಲ್ಲಾ ಹೆಣ್ಮಕ್ಕಳಿಗೂ ಕೂಡ ಇದು ಅತ್ಯಂತ ಕಷ್ಟಕರವಾದಂಥ ಒಂದು ಖಾದ್ಯ ತಿನ್ನಬೇಕು ಅಂದರೆ ಎಲ್ಲಾರು ಸಾಕಷ್ಟು ಜನ ಪ್ರಯತ್ನ ಮಾಡ್ತಾರೆ ತಿನ್ಲಿಕ್ಕೆ ಬರ್ತಾರೆ ಆದರೆ ಮಾಡು ಅಂದಾಗ ಅದನ್ನ ಹರಿವಂಗೆ ಮಾಡೋರು ಯಾರು ಆಕಾರ ಕೆಡುವಂಗೆ ಮಾಡೋರು ಯಾರು ಬರಾಂಗೆಲ ಅಂತಿ ಎಸೆದು ಹೋಗೋವ್ರು ಯಾರು ಈ ರೀತಿಯಾಗಿದಂಥ ಈ ಹೂರ್ಣದ ಹೋಳ್ಗಿ ಕೂಡ ಕಷ್ಟಕರವಾದಂಥ ನನ್ಗೆ ಇವತ್ತಿಗೆ ಕೂಡ ಸ್ಪಷ್ಟವಾಗಿ ಅದನ್ನು ಮಾಡಲ್ಲಕ್ಕೆ ಬರಲೇ ಇಲ್ಲ ಇದ್ರ ಜೊತೆಗೆ ನಮ್ಮಲ್ಲೆ ಸ್ವಾಭಾವಿಕವಾಗಿ ಎಣ್ಗಾಯಿ ಪಲ್ಯ ಮಾಡ್ತಾರೆ ಎಣ್ಗಾಯಿ ಪಲ್ಯ ಒಬ್ಬೊಬ್ರ ಮನೆ ಒಳಗಡೆ ಒನ್ನೊಂದು ರುಚಿಯಾಗಿದ್ದರೂ ಕೂಡ ಪ್ರತ್ಯೊಂದು ರುಚಿ ಕೂಡ ಅತ್ಯಂತ ಅದ್ಭುತವಾಗಿರ್ತದೆ ನಾವು ಏನಾದರು ಬೇರೆ ಬೇರೆಯವರ ಮನೆಯ ಎಣ್ಗಾಯಿ ಪಲ್ಯ ಅಂದರೆ ಬದ್ನಿಕಾಯ್ದು ಎಣ್ಗಾಯಿ ಪಲ್ಯ ತಿಂದು ಬಂದರೆ ಸುಮಾರು ಒಂದು ಗಂಟೆ ತನಕ ಅದರ ಸುವಾಸನೆ ನಮ್ಮ ಗ್ರಣೇಂದ್ರಿಯದ ಒಳಗಡೆ ಉಳ್ದದನ್ನು ನಾವು ನೋಡ್ಬಹ್ದು ಈ ಬದ್ನಿಕಾಯಿ ಪಲ್ಯೆ ನೋಡು ನಮ್ಮಲ್ಲೇ ಸುಮಾರು ಒಂದು ಐದರಿಂದ ಆರು ಥರದ ಬದ್ನಿಕಾಯ್ಗಳನ್ನು ಬೆಳಿತಾರೆ ಎಲ್ಲವುಗಳಿಗೆ ಕೂಡ ಅದ್ರದ್ದೇ ಆದಂಥ ಒಂದು ಸುವಾಸನೆ ಇರ್ತದೆ ಅದಕ್ಕೆ ಹಾಕುವಂಥ ಮಸಾಲೆ ಮೇಲೆ ಅಂದ್ರೆ ಮಸಾಲೆ ಅಂದರೆ ಒಂದು ಪ್ರಮುಖವಾಗಿ ಉಳ್ಳಾಗಡ್ಡಿ ಅಂತ ಕರಿತೀವಿ ನಾವು ಈರುಳ್ಳಿ ಆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದು ವಾಸ್ನಿನ ಬ್ಯಾರೆ ಭರೆ ಉಳ್ಳಾಗಡ್ಡಿ ಹಾಕಿದ್ದರು ಸುವಾಸನೆನ ಬ್ಯಾರೆ ಇವೆರಡನ್ನು ಬಿಟ್ಟು ಕೇವಲ ಅತ್ಯಂತ ಸಾತ್ವಿಕವಾದಂಥ ಈ ಮಸಾಲೆಗಳನ್ನು ಬಳಕೆ ಮಾಡಿ ಬದ್ನಿಕಾಯಿ ಪಲ್ಯ ಏನು ಮಾಡ್ತಾರೋ ಅದು ಕೂಡ ಅಷ್ಟೊಂದು ರುಚಿಯಾಗಿರುತ್ತೆ ಈ ಜೋಳದ ರೊಟ್ಟಿ ಗೋದಿ ಚಪಾತಿ ಮತ್ತು ಎಣ್ಗಾಯಿ ಪಲ್ಯ ಮತ್ತು ಗುರೆಳ್ಳಿಂದ ಮಾಡಿದಂಥ ಈ ಒಂದು ಖಾರದ ಪುಡಿ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶೇಂಗಾದಿಂದ ಮಾಡಿದಂಥ ಬೆಳ್ಳುಳ್ಳಿ ಪುಡಿ ಮತ್ತು ಪುಟಾಣಿಯಿಂದ ಮಾಡಿದಂಥ ಬೆಳ್ಳುಳ್ಳಿ ಪುಡಿ ಅಗಸೆ ಪುಡಿ ಇವೆಲ್ಲವುಗಳನ್ನು ಕಟ್ಟಿಕೊಂಡು ನಮ್ಮಲ್ಲೆ ಸ್ವಾಭಾವಿಕವಾಗಿ ಈ ಚರ್ಗಾಚಲ್ಲೆ ಕಂಚು ಎಳ್ಳಮ್ವಾಸಿ ದಿವಸ ನಾವೇನು ಹೋಗ್ತಿವೋ ಅದನ್ನು ನೆನ್ಸ್ಕೊಂಡರೆ ಬಾಯಲ್ಲಿ ನೀರು ಬರುಹಂಗ ಅಡ್ಗಿಯನ್ನು ತಯಾರು ಮಾಡುದನ್ನ ನಮ್ಮ ಜನ ಹದವಾಗಿ ಕಲ್ತು ಬಿಟ್ಟದ್ದನ್ನು ನಾವು ನೋಡ್ತೀವಿ ಇನ್ನ ಕಷ್ಟಕರವಾದಂಥ ಅಡ್ಗೆಗಳು ಸಾಕಷ್ಟಿವೆ ಸ್ವಾಭಾವಿಕವಾಗಿ ಒಬ್ಬ ಅಡುಗೆಯವ ಮಾಡುದಕ್ಕೆ ಒಬ್ಬ ಗೃಹಸ್ಥ ಮಾಡುದಕ್ಕೊ ಒಬ್ಬ ಗೃಹಿಣಿ ಮಾಡುದಕ್ಕೊ ಭಾಳ ವ್ಯತ್ಯಾಸ ಇರುತ್ತೆ ನಮ್ಮ ಮದ್ವೆ ಒಳಗಡೆ ನಾವು ನೋಡ್ತಾಯಿರ್ತೀವಿ ಈ ಜಿಲೇಬಿಯನ್ನು ಮಾಡ್ತಾರೆ ನಾವು ನೋಡ್ಬಹ್ದು ಮಾರ್ಕೆಟ್ನ್ ಒಳಗಡೆ ರಸ್ತೆ ಪಕ್ಕಕ್ಕೆಲ್ಲ ಜಿಲೇಬಿಗಳನ್ನು ಸಾಕಷ್ಟು ಬಿಸಿ ಬಿಸಿ ಆದ ಜಿಲೇಬಿಗಳನ್ನು ಮಾಡಿಕೊಡ್ತಾರೆ ಅಂದರೆ ಅದೇ ಜಿಲೇಬಿಯನ್ನು ನಾವು ಮನೆ ಒಳಗಡೆ ಮಾಡಬೇಕು ಅಂದ್ರೆ ಅತ್ಯಂತ ಕಷ್ಟಕರವಾದಂಥ ಅದು ಯಾಕಂದರೆ ಅವ್ರು ಯಾವ ರೀತಿಯಾಗಿ ಮೂರು ನೂರ ಆರವತ್ತು ಡಿಗ್ರಿ ಒಳಗಡೆ ಬರುವಂಗೆ ಜಿಲೇಬಿಯನ್ನು ತಯಾರು ಮಾಡ್ತಾರೋ ಆ ರೀತಿ ನಮ್ಮ ಮನೆ ಒಳಗಡೆ ತಯಾರು ಮಾಡ್ಲಿಕ್ಕೆ ಸಾಧ್ಯವೇ ಆಗುದಿಲ್ಲ ನಮ್ಮ ಮನೆ ಆಕಾರ ಕೆಡ್ತಾವೆ ಅವ್ರಂಗೆ ಬಣ್ಣ ಬರುದಿಲ್ಲ ಅಥವಾ ಏನೋ ಅದರ ಮ್ಯಾಲ್ಗಡೆ ಗೊಣ್ಣೆ ಬಿದ್ದಂತಾಗಿ ಅದೆಲ್ಲಾ ಸರಿ ಕಾಣ್ಲಾರ್ದಂಗ ತಿಲಿಗ ಬರ್ಲಾರ್ದಂಗ ಆಗುದನ್ನ ಕೂಡ ನಾವು ನೋಡ್ತಾ ಇರ್ತೀವಿ ಹೀಗಾಗಿ ನಾನು ಅನ್ಕೊಂಡಂಗೆ ನನಗೆ ಡಿಫಿಕಲ್ಟ್ ಆದಂಥದ್ದು ಅಂದರೆ ಈ ಜೋಳದ ರೊಟ್ಟಿ ಮಾಡೋದು ಮತ್ತು ಈ ಹೂರ್ಣದ ಹೋಳಿಗೆಯನ್ನು ಮಾಡದು ಮತ್ತು ಈ ರೀತಿಯಾದಂತಹ ಹಲವಾರು ಖಾದ್ಯಗಳ ಜಿಲೇಬಿಗಳನ್ನು ಮಾಡೋದು ಸ್ವಲ್ಪ ಕಷ್ಟಕರವಾದಂಥದ್ದೆ ಆದರೆ ಇತ್ತಿತ್ಲಾಗ ಭಾಳ ಸುಲಭವಾದಂಥ ಮ್ಯಾಗಿಗಳು ಗೋಬಿ ಮಂಚೂರಿಗಳೊ ಇಂಥವ್ಗಳು ಏನು ಉತ್ತರ ಹಿಂದೂಸ್ಥಾನದ ಕೆಲವು ಖಾದ್ಯ ಪದಾರ್ಥಗಳು ಬಂದಾವೋ ಅದ್ರದ್ದು ಅಸಲಿ ರುಚಿಯೂ ಯಾರಿಗು ಗುರುತಿಲ್ಲ ಅದರ ರುಚಿ ಹೆಂಗೆ ಇರ್ಬೇಕಂತ ಯಾರು ಹೇಳುದನು ಇಲ್ಲ ಅವ ಯಾರು ಹೆಂಗೆ ಮಾಡಿರ್ತಾರೋ ಅದನ್ನ ತಿಂದು ಛಲೋ ಅನ್ನುವಂಥ ಪರಿಸ್ಥಿತಿ ಇವತ್ತು ಬನ್ಬಿಟ್ಟದೆ ಯಾಕಂದರೆ ತಿನ್ಲಿಕ್ಕೆ ಸಿಕ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ಒಳಗಡೆ ಇವತ್ತಿನ ದಿವಸ ನಾವಿದ್ದೀವಿ ಕಾರಣ ಏನು ಅಂದರೆ ಯಾರಿಗು ಸಮಯ ಇಲ್ಲ ಎಲ್ಲಾರ ಕೈ ಒಳಗಡೆಯೂ ಹತ್ತತ್ತು ಸಾವಿರ ಕಿಮ್ಮತ್ತಿನ ವಾಚವ ಆದರೆ ಯಾರಿಗೂ ಸಮಯವೇ ಇಲ್ಲ ಎಲ್ಲಾರ ಮನೆ ಒಳಗಡೆ ರೇಷನ್ ಪೂರ್ತಿ ಇದೆ ಹೊಸ ಹೊಸದನ್ನು ಮಾಡ್ಕೊಂಡು ತಿನ್ನಲ್ಲಿಕ್ಕೆ ಸಮಯವೇ ಇಲ್ಲ ನನಗೆ ಅನ್ನಿಸ್ತದೆ ಇವತ್ತಿನ ಮನ್ಷ ತಿನ್ನಲ್ಲಿಕ್ಕೂ ಸಮಯ ಇಲ್ಲ ಓದ್ಲಿಕ್ಕೂ ಸಮಯ ಇಲ್ಲ ಕೆಲಸ ಮಾಡ್ಲಿಕ್ಕೂ ಸಮಯ ಇಲ್ಲ ಹಂಗರ ಪ್ರತಿ ದಿವಸದ ಇಪ್ಪತ್ನಾಲ್ಕು ಗಂಟೆಗಳು ಮುಗ್ದಾಗ ಇವತ್ತು ನಾನು ಏನು ಮಾಡಿದೆ ಅಂತ ಕೇಳಿದ್ರೆ ಒಂದು ದೊಡ್ಡ ಶೂನ್ಯ ಅಂದರೆ ಯಾವುದೋ ಬೇಡವಾದಂಥ ಅಡಿಗೆಗಳನ್ನು ಸೇವಿಸ್ಕೊತಾ ಬೇಡವಾದಂಥ ಕಾರ್ಯಗಳನ್ನು ಮಾಡ್ಕೊತಾ ಒಟ್ಟಾರೆ ಸಮಯವನ್ನು ವ್ಯಯ ಮಾಡಿ ಸಮಯವೇ ಇಲ್ಲ ಅಂತ ಹೇಳ್ಕೊತಾ ಹೋಗುದು ಕೂಡ ಇವತ್ತಿನ ದಿವಸ ಒಂದು ಫ್ಯಾಷನ್ ಆಗಿ ಬಂದದ್ದನ್ನು ನಾವು ನೋಡ್ತೀವಿ ಆದ್ರೆ ಉತ್ತರ ಭಾರತದ ಖಾದ್ಯಗಳು ತಿನ್ನಲ್ಲಿಕ್ಕೆ ಭಾಳ ರುಚಿ ಶುಚಿಯಾಗಿದ್ದರೂ ಕೂಡ ಮಾಡ್ಲಿಕ್ನು ಕೂಡ ಭಾಳ ಹಗುರವಾಗಿದ್ದರೂ ಕೂಡ ನಮ್ಮ ಈ ಗದಗ್ ಜಿಲ್ಲೆ ಧಾರ್ವಾಡ ಹಾವೇರಿ ಕೊಪ್ಪಳ ಇಂಥವ್ಗಳನೆಲ್ಲ ಬಿಟ್ಟರೆ ಬೇರೆ ಒಂದು ರಾಜ್ಯದಲ್ಲಿ ಹೋದಾಗ ಇಂಥ ಅಡಿಗೆ ಸಿಗುದಿಲ್ಲ ಮತ್ತು ಅದನ್ನು ಮಾಡ್ಲಿಕ್ಕೂ ಬರುದಿಲ್ಲ ಇಲ್ಲಿ ಹದನು ಅವರಿಗೂ ಬರುದಿಲ್ಲ ನಮ್ಮಲ್ಲಿ ಹದನ ನಮ್ಮ ಗುರುತು ನಮ್ಮಲ್ಲಿ ರುಚಿಯೇ ನಮ್ಮ ಗುರುತು ನಮ್ಮ ನಾಲಿಗೆ ಇಲ್ಲಿ ಒಂದು ಆಹಾರಕ್ಕ ಹೊಂದಾಣಿಕೆ ಆಗ್ಬಿಟ್ಟದೆ ಎಂತ ಕಷ್ಟಕರವಾದಂಥ ಅಡಿಗೆಯನ್ನು ನಾವು ಇಲ್ಲೆ ಮಾಡಿದ್ದರೂ ಕೂಡ ಅದನ್ನು ಸವಿ ಮಾಡ್ಕೊಂಡು ತಿನ್ನುವಂಥ ಒಂದು ಪದ್ಧತಿಯನ್ನು ಇಲ್ಲಿ ಜನರು ಬೆಳಸ್ಕೊಂಡಾರೆ ಯಾಕೆಂದರೆ ಅನ್ನಬ್ರಹ್ಮ ಅಂತಲೂ ಅಂತ ಒಂದು ಪದ್ಧತಿಯನ್ನ ಇಟ್ಕೊಂಡಂಥ ಜನ ಎಂದು ಅನ್ನಕು ಕೂಡ ಇಲ್ಲೆ ಇವರು ನಿಷ್ಕಾಳ್ಜಿಯನ್ನು ತೋರ್ಸುದಿಲ್ಲ ಅನಾದರವನ್ನು ಮಾಡುದಿಲ್ಲ ಅನ್ನವನ್ನು ಅನ್ನ ಲಕ್ಷ್ಮೀ ಅಂತಲೇ ಇಲ್ಲಿ ಸ್ವೀಕಾರ ಮಾಡುವಂಥ ಪದ್ಧತಿ ಇದೆ ಅಡಿಗೆ ಮಾಡುದೇನೋ ಕಷ್ಟಕರವಾಗಿರಬಹುದು ಆದರೆ ಸೇವಿಸುದೇನು ಕಷ್ಟಕರವಾಗಿರುದಿಲ್ಲ ಆದರೆ ಶುಚಿಯಾದಂಥ ರುಚಿಯಾದಂಥ ಕಷ್ಟಕರವಾದಂಥ ಅಡುಗೆಯನ್ನು ಮಾಡಿ ಇಟ್ಟಾಗ ತಿನ್ನಲ್ಲಿಕ್ಕೆ ಸಮಯ ಇಲ್ಲ ಅನ್ನುವಂಥದ್ದೆ ಒಂದು ಅತ್ಯಂತ ದರಿದ್ರತನದ ಒಂದು ಪರಿಪಾಟನ್ನು ಜನ ಬೆಳ್ಶ್ಕತಗೊಂಡದ್ದು ನಿಜ್ವಾಗ್ಲ್ನು ಬೇಜಾರಾಗ್ತದೆ ಅದಕ್ಕೆ ಈ ಶುಚಿಯಾದಂಥ ಕಷ್ಟಕರವಾದಂಥ ಅಡಿಗೆಯನ್ನು ಕಲಿಯುದು ಒಂದು ಹವ್ಯಾಸ ಕಲಿಬೇಕು ಮಾಡಬೇಕು ಉಣ್ಬೇಕು ಉಣ್ಸ್ಬೇಕು ಆವಾಗ ಸಿಗುವಂಥ ಆನಂದನ ಬ್ಯಾರೆ ಒಟ್ಟಾರೆ ಗದಗು ಅಥವಾ ಗದಗ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಅತ್ಯಂತ ರುಚಿಕರವಾದಂಥ ಖಾದ್ಯಗಳನ್ನು ತಯಾರು ಮಾಡ್ತಾರೆ ಮತ್ತು ಬಳಕೆ ಮಾಡ್ತಾರೆ ಮತ್ತು ಹಂಚುತ್ತಾರೆ ಮತ್ತು ಕೊಡ್ತಾರೆ ನಮ್ಮಲ್ಲಿ ರೊಟ್ಟಿ ಖಾನಾವಳಿ ಅನ್ನುವ್ಗಳೇ ಭಾಳ ಫೇಮಸ್ ಇವೆ ಬೇರೆ ಜಿಲ್ಲೆಯವರು ಬಂದಾಗ ನೇರವಾಗಿ ಬಂದು ರೊಟ್ಟಿ ಖಾನಾವಳಿಗೆ ಬರ್ತಾರೆ ಇದರೊಂದಿಗೆ ನಮ್ಮಲ್ಲಿ ಇನ್ನೊಂದು ಕಷ್ಟಕರವಾದಂಥ ಅದೇ ರುಚಿ ಬರುವಂತಹ ಅಡುಗೆ ಅಂದರೆ ತಯಾರು ಮಾಡ್ಲಿಕ್ಕೆ ಆಗಲಾರದು ಅಂತ ಅಂದರೆ ಈ ಬದ್ನಿಕಾಯಿ ಬಜ್ಜಿ ನಾವು ಬದ್ನಿಕಾಯಿ ಅಂತಲೇ ಕರಿತೀವಿ ಅದಕ್ಕೆ ಬದ್ನಿಕಾಯಿ ಬಜ್ಜಿ ಇನ್ನೊಂದು ಇಲ್ಲಿಯ ಜವಾರಿ ಮೆಣ್ಸಿನ್ಕಾಯಿಂದ ಮಾಡ್ದಂಥ ಮಿರ್ಚಿ ಏನಿರಂಗಿಲ್ಲ ಆ ಉದ್ದನೆಯ ಮಿರ್ಚಿಯನ್ನು ಕತ್ತರಿಸಿ ಅದ್ರ ಒಳಗಡೆ ಮಸಾಲೆಯನ್ನು ತುಂಬಿ ಹದವಾಗಿ ತಯಾರು ಮಾಡಿದಂತಹ ಕಡ್ಲಿ ಹಿಟ್ನ ಒಳಗಡೆ ಅದನ್ನು ಅದ್ದಿ ಎಣ್ಣಿ ಒಳಗಡೆ ಕರ್ದಾಗ ಬರುವಂಥ ಸುವಾಸನೆ ತಿಂದಾಗ ಆಗುವಂಥ ಒಂದು ಸಂತೃಪ್ತಿ ಬಹುಶಃ ಬೇರೆ ಯಾವ್ದು ಜಿಲ್ಲೆಯಲ್ಲಿ ತಯಾರು ಮಾಡ್ದಂಥ ಒಂದು ಆಹಾರದಲ್ಲಿ ಕೂಡ ಅದಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಅನಸತ್ತೆ ಈ ರೀತಿಯಾಗಿ ಗದಗು ಮತ್ತು ನಾವು ಅತ್ಯಂತ ಕಷ್ಟಕರವಾದಂಥ ಅಡಿಗೆಯನ್ನು ರುಚಿಯಾದಂಥ ಅಡಿಗೆಯನ್ನು ಮಾಡಿ ಸೇವಿಸ್ತೀವಿ ಬಡಸ್ತೀವಿ ಮತ್ತು ಖುಷಿಪಡ್ತಿವಿ ಇದೆ ನಮ್ಮ ಜನರದೊಂದು ವಿಶೇಷ ಮತ್ತೊಮ್ಮೆ ಯಾವಾಗಾದರು ಸಮಯ ಸಿಕ್ಕಾಗ ಇದೇ ರೀತಿಯಾದಂಥ ಅಡುಗೆಗಳನ್ನು ಮಾಡೋದನ್ನು ಕುರ್ತು ಚರ್ಚಿಸಲ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳಲ್ಲಿಕ್ಕೆ ಇಚ್ಚಪಡ್ತಾ ಇದ್ದೀನಿ